ನಾನು ಅಮೆಜಾನ್ನಿಂದ ಒಂದು ವ್ಯಾಕ್ಯೂಮೆ ಕ್ಲೀನರ್ನ ಆರ್ಡ್ರು ಮಾಡಿದ್ದೆ ಅದು ಯಾಕೋ ತಂದು ತಂದಾಗ ಅದು ವ್ಯಾಕ್ಯೂಮೆ ಕ್ರಿಯೇಟ್ ಆಗ್ತಾ ಇರಲಿಲ್ಲ ಅದು ಪ್ರೊಡಕ್ಟ್ ನೋಡಿದಾಗ ಏನು ಅನ್ನಿಸ್ತು ತುಂಬ ಚೆನ್ನಾಗಿದೆ ವ್ಯಾಕ್ಯೂಮ್ ಕ್ಲೀನರು ಕಾರ್ನೆಲ್ಲ ಕ್ಲೀನ್ ಮಾಡ್ಬೋದೇನೋ ಮನೇದು ಡಸ್ಟ್ ಎಲ್ಲ ತೆಗಿಬೋದೇನೋ ಟಿ ವಿ ಡಸ್ಟು ಅಂತೆಲ್ಲ ಅನ್ಕೊಂಡಿದ್ದೆ ಆದ್ರೆ ತರ್ಸಾದ ಮೇಲೆ ಅದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂದರೆ ಭಾಳ ಕೆಟ್ಟದಾಗಿತ್ತು ಅದೇನು ಸಕ್ಷನ್ನೇ ಮಾಡ್ತಾ ಇರಲಿಲ್ಲ ಅದರ ಸೆಳೆತಾನೂ ಕಡಿಮೆ ಆಗಿತ್ತು ಹಾಗಾಗಿ ಅದು ಯಾವುದೇ ಧೂಳನ್ನು ಸಹ ಎಳೀತಾ ಇರಲಿಲ್ಲ ಸುಮ್ಮನೆ ಕರೆಂಟ್ ಹಾಕಿದಾಗ ಗುಂಯ್ ಅಂತ ಸೌಂಡ್ ಮಾಡ್ತಿತ್ತದು ಅದು ಆದರೆ ಯಾವುದೇ ಕೆಲಸ ಮಾಡ್ತಾ ಇರಲಿಲ್ಲ ಅದಕ್ಕೆ ನಮ್ಗೇನನ್ನಿಸ್ತು ಇದು ಸರಿ ಇಲ್ಲ ಇದು ಇದ್ರಲ್ಲಿ ಏನೂ ಕ್ಲೀನ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸಿ ಅದನ್ನ ವಾಪಸ್ ಕೊಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಟ್ವಿ ಯಾಕೆಂದರೆ ತರಿಸಿರೋ ದುಡ್ಡಿಗೆ ಅದು ವರ್ತ್ ಆಗಿರಲಿಲ್ಲ ಮುನ್ನೂರೈವತ್ತು ರೂಪಾಯಿ ಕೊಟ್ಟು ತರ್ಸ್ಕೊಂಡಿದ್ವಿ ಅದು ಸ್ವಲ್ಪನೂ ಸಹ ಕ್ಲೀನ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಅದು ಮನೆಗಾಗಲಿ ಕಾರಿಗಾಗಲಿ ಯಾವುದಕ್ಕೂ ಹೊಂದ್ಕೆ ಆಗಲ್ಲ ಅಂತ ಅನ್ನಿಸ್ತು ಸುಮ್ಮನೆ ಪ್ರೊಡಕ್ಟ್ನಾ ತರ್ಸೋಕ್ ಮುಂಚೆ ನಾವು ಭಾಳ ಯೋಚನೆ ಮಾಡಿ ತರಿಸಬೇಕಾಗುತ್ತೆ ಕೆಲವೆಲ್ಲ ಎಲೆಕ್ಟ್ರಾನಿಕ್ ಗೂಡ್ಸ್ಗಳು ಕೆಲಸ ಮಾಡುತ್ತೋ ಇಲ್ಲವೋ ಅನ್ನೋದು ತರ್ಸ್ಕೊಂಡ್ ಮೇಲೆ ಗೊತ್ತಾಗುತ್ತೆ ಆದರೆ ಏಳು ದಿವ್ಸಕ್ಕೆ ಅದು ವಾಪಸ್ ಕೊಡ್ಬೋದು ಅನ್ನೋ ಒಂದು ಆಪ್ಷನ್ ಇದ್ದಿದ್ರಿಂದ ನಾವು ಅದನ್ನ ಪ್ರೊಡಕ್ಟನ್ನ ವಾಪಸ್ ಕೊಟ್ವಿ ಹಾಗಾಗಿ ಆನ್ಲೈನಲ್ಲಿ ತರ್ಸ್ಕಬೇಕಾರೆ ಭಾಳ ಎಚ್ಚರಿಕೆಯಿಂದ ನಾವು ಪ್ರೊಡಕ್ಟನ್ನ ತರ್ಸ್ಕೋಬೇಕು